ಹಾಂ ನಮಸ್ತೆ ಪೋನ್ ಮಾಡಿರಲ್ಲ ಹೇಳಿ ಹೌದಾ ಎಲ್ಲ ತರಕಾರಿನು ಸಿಗುತ್ತೆ ನಮ್ಮಲ್ಲಿ ನಿಮಗೆ ಯಾವ ತರಕಾರಿ ಬೇಕಿತ್ತು ಹಾಂ ಹಾಂ ಎಲ್ಲ ತರಕಾರಿ ಇದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಇವಾಗ ಸೀಸನ್ ಟೈಮಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಅದಿದೆಲ್ಲ ಇಲ್ಲದೆ ರೈತರಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ತರಕಾರಿ ರೇಟು ಅಡ್ಡಿಲ್ಲವಾ

ಕೆಜಿಗೆ ಈರುಳ್ಳಿ ಕೆಜಿಗೆ ನಲವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಚೆನ್ನಾಗಿರೋದು ನಡೀತಾ ಇದೆ ಬೆಂಡೆಕಾಯಿ ಎಲ್ಲಾ ಕೆಜಿಗೆ ಜಾಸ್ತಿ ಇದೆ ಎಪ್ಪತ್ತು ಎಂಬತ್ತು ರೂಪಾಯಿ ಇದೆ ಹಾಂ ಡೆಲಿವರಿ ಕೊಡ್ತೀವಿ ನೀವು ಕೊಡಿ ಅಂದರೆ ಕೊಡ್ತೀವಿ ನೀವು ಪೋನ್ ನಂಬರು ಅಡ್ರಸ್ಸು ಅಮೌಂಟಲ್ಲ ಪೇ ಮಾಡಿದ್ರೆ ಕೊಡ್ತೀವಿ ನಾವು

ಹಾಂ ತಂದು ಕೊಡ್ತೀವಿ ಎಷ್ಟು ಎಷ್ಟು ಬೇಕಿತ್ತು ನಿಮ್ಗೆ ತರಕಾರಿ

ಟಮಟ ರೇಟ್ ಜಾಸ್ತಿ ಆಗಿದೆ ಹೇಳಿದಲ್ಲ ಎಪ್ಪತ್ತು ರೂಪಾಯಿ ಆಗಿದೆ ಕೆಜಿಗೆ

ಹಾಂ ಡೆಲಿವರಿ ಚಾರ್ಜಸ್ ಎಲ್ಲ ತ ಮಾಡಿ ತಂದು ಕೊಡ್ತೀವಿ ಚಾರ್ಜಸ್ ಕೊಟ್ಟರೆ ಆಯ್ತು ನೀವು ಹಾಂ ಹಾಂ ಎಲ್ಲ ಸೇರುತ್ತೆ ಹಾಂ ಬರ್ಕೊಳ್ಳ ಬೆಂಡೆಕಾಯಿ ಅರ್ಧ ಕೆಜಿ ಹಾಂ ಬಿರ್ ಹಾಂ ಬೀನ್ಸ್ ಎಷ್ಟು ಕೆಜಿ ಅರ್ಧ ಹಾಂ ಅರ್ಧ ಕೆಜಿನಾ ಹಾಂ ಸೌತೆಕಾಯಿ ಬದ್ನೇಕಾಯಿ ಏನಾದರು ಬೇಕಿತ್ತಾ

ಹಾಂ ಈಗ ಎಲ್ಲಿಗೆ ಅಡ್ರಸ್ ಎಲ್ಲಿಗೆ ಬರಬೇಕಿತ್ತು ಹಾಂ ಶಿವಮೊಗ್ಗ ಊರು ಹಾಂ ಹೌದಾ ಹಂಗಾದರೆ ಲೊಕೇಶನೆಲ್ಲ ಕಳಿಸಿರಿ ನಾ ಕರೆಕ್ಟಾಗಿ ತಂದು ಅಲ್ಲಿಗೆ ಮಾಡ್ತೆ ಹಾಂ ಸರಿ ಸರಿ ಸರಿ ಓಕ್ ತ್ಯಾಂಕ್ ಯು